ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಜನಾಂಗೀಯ ಅಥವಾ ಭಾಷಾ ಪಂಗಡಗಳು ಉಂಟು ಇದರಲ್ಲಿ ಪ್ರಮುಖವಾಗಿ ಲಿಂಗಾಯತ ಸಮುದಾಯದ ಜಾತಿ ಜನಾಂಗದವರು ಇದು ಬಿಟ್ಟರೆ ಮತ್ತು ಕುರುಬ ಜನಾಂಗದ ಜಾತಿಯವರು ಹಾಗೂ ಮುಸಲ್ ಮುಸಲ್ಮಾನರು ಇಲ್ಲಿ ಇದ್ದಾರೆ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಜೀವನವನ್ನು ಸಾಗಿಸುತ್ತಿದ್ದಾರೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಇಲ್ಲಿ ನಡೆದಿಲ್ಲ ಈ ಪ್ರದೇಶದಲ್ಲಿ ಬುಡಕಟ್ಟು ಜನಾಂಗ ಅಷ್ಟು ಕಂಡುಬರೋದು ಕಡಿಮೆ ನಮ್ಮ ಜಿಲ್ಲೆಯ ಸುತ್ತಮುತ್ತಲಲ್ಲಿ ಯಾವುದೇ ರೀತಿಯ ಭಾಷಾ ವ್ಯತ್ಯಾಸವನ್ನು ಅಷ್ಟು ಇಲ್ಲ ಎಲ್ಲರೂ ಒಂದೇ ರೀತಿಯಾದ ಭಾಷೆಯನ್ನು ಮಾತನಾಡುವುದು ಇದೆ ತುಂಬ ವ್ಯತ್ಯಾಸಗಳು ಕಂಡುಬರೋದಿಲ್ಲ